ನನ್ನ ಮಗನ ಸ್ಕೂಲಲ್ಲಿ ಫಂಕ್ಷನ್ ಇತ್ತು ಅದಕ್ಕೆ ನಾನು ಏನು ಮಾಡ್ದೆ ಅಂದರೆ ಆನ್ಲೈನಲ್ಲಿ ಒಂದು ತುಂಬ ಚೆನ್ನಾಗಿರೊ ಸಾರಿಯನ್ನು ನಾನು ಆನ್ಲೈನ್ ಮಾಡ್ದೆ ಆಮೇಲೆ ಬಂತು ನನಗಿಷ್ಟ ಆಗಿರೊ ಕಲರೆ ಬಂತು ನನಗಿಷ್ಟ ಆಗಿರೊ ಕಲರ್ ಡಿಝೈನ್ ಬ್ಲೌಝು ಅಷ್ಟೆ ಅದರಲ್ಲೇ ಬಂದಿತ್ತು ಆಮೇಲೆ ನಾನೇನು ಮಾಡ್ದೆ ಅಂದರೆ ಸ್ಕೂಲ್ಗೆ ಕಟ್ಕೊಂಡು ಹೋದೆ ಅದನ್ನು ಆಮೇಲೆ ಅಲ್ಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಇದ್ರಲ್ಲ ನನ್ನ ಫ್ರೆಂಡ್ಸ್ ಎಲ್ಲರು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಈ ಸಾರಿ ಎಲ್ಲಿ ತೊಗೊಂಡ್ರಿ ನೀವು ಅಂತ ಅವರು ಕೇಳ್ತಾ ಇದ್ರು ಮತ್ತು ಆ ಕ್ಲಾತ್ನ ಮುಟ್ಟಿ ನೋಡಿದ್ರು ತುಂಬ ಸಾಫ್ಟ್ ಆಗಿತ್ತು ಎಷ್ಟೇ ವರ್ಕಿದ್ರು ಅದು ತುಂಬ ಸಾಫ್ಟ್ ಆಗಿದೆ ತುಂಬ ಚೆನ್ನಾಗಿದೆ ನಾನು ಇಂಥದ್ದೊಂದು ತೊಗೋಬೇಕು ನೀವೆಲ್ಲಿ ತೊಗೊಂಡ್ರಿ ಅಂತ ನನ್ನನ್ನು ಕೇಳಿದ್ರು ಅದೇ ರೀತಿ ನನ್ನ ಮಗನ ಫ್ರೆಂಡ್ಸು ಅಷ್ಟೆ ಅವರು ಹಂಗೆ ಕೇಳಿದ್ರು ಎಲ್ಲಿ ತಗೊಂಡಿದ್ದಿ ನೀವು ಎಲ್ಲಿ ಕಲರ್ ಎಲ್ಲಿ ಚೆನ್ನಾಗಿದೆ ಅಂತ ಅವರು ಕೇಳಿದ್ರು ಸರಿ ಅಂತ ನಾನು ಅವ್ರಿಗೆ ಹಿಂಗೆ ಹೇಳ್ದೆ ಆನ್ಲೈನಲ್ಲಿ ನಾನು ಮಾಡ್ದೆ ಅದೇ ರೀತಿ ನಾನು ನನ್ನ ಮಗನ ಫಂಕ್ಷನ್ಗೆ ಅಂತ ನಾನು ಇವಾಗ ಕಟ್ಕೊಂಡು ಬಂದಿದ್ದೀನಿ ಚೆನ್ನಾಗಿದೆಯಾ ಸರಿ ಆಯ್ತು ನಿಮಗೂ ಇಂಥದ್ದೇ ಬೇಕು ಅಂದರೆ ಹೇಳಿ ನಾನು ಆನ್ಲೈನಲ್ಲಿ ಮಾಡ್ತೀನಿ ಬೇಕಾದ್ರೆ ನೀವು ಕಟ್ಕೊಳ್ಳಿ ಇರ ಕಲರ್ ಕೂಡ ಚೆನ್ನಾಗಿರುತ್ತೆ ತುಂಬ ಬೇಗನು ಬಂದ್ಬಿಡುತ್ತೆ ನಾವು ಆನ್ಲೈನ್ ಮಾಡಿದ ತಕ್ಷಣ ಒನ್ ಟು ತ್ರೀ ಡೇಸ್ ಒಳ್ಗಡೆ ಬಂದ್ಬಿಡುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ಅವ್ರೇನು ಡ್ಯಾಮೇಜ್ ಇರೋದು ಕೂಡ ಏನು ಎತ್ಕೊಂಡ್ಬರೊಲ್ಲ ನಾನು ಚೆಕ್ ಮಾಡ್ದೆ ಡ್ಯಾಮೇಜ್ ಇದೆಯಾ ಇಲ್ಲ ಏನಾದ್ರು ಆಗಿದೆಯಾ ಸೊ ಕಲರ್ ಏನಾದ್ರು ಹೋಗುತ್ತಾ ಈ ರೀತಿಯೆಲ್ಲ ಚೆಕ್ ಮಾಡ್ದೆ ನಾನು ಅದೇ ರೀತಿ ಒಂದ್ಸರಿ ಆಲ್ರೆಡಿ ಫಂಕ್ಷನಿಗೆ ಕೂಡ ಕಟ್ಕೊಂಡು ಹೋಗಿದ್ದೀನಿ ಇದನ್ನು ಅರ್ಜೆಂಟ್ ಫಂಕ್ಷನ್ ಇರೋದಕ್ಕೆ ಮತ್ತೆ ನಾನೇನ್ ಮಾಡ್ದೆ ಸ್ವಲ್ಪ ನೀರಲ್ಲಾಕಿ ಒಗೆದೆ ಆದರು ಕಲರೆ ಹೋಗಿಲ್ಲ ಅಷ್ಟೊಂದು ಚೆನ್ನಾಗಿದೆ ನಿಮಗೂ ಬೇಕೆಂದ್ರೆ ಹೇಳಿ ನಾನೊಂದು ಆನ್ಲೈನಲ್ಲಿ ಮಾಡ್ತೀನಿ